ನಂದು ಫಸ್ಟ್ ಆನ್ ಲೈನ್ ತರಿಸಿದೆನಾ ಮೊಬೈಲ್ ತರಿಸಿದ್ದೆ ರೀ ಫಸ್ಟ ನಮ್ಮ ದೋಸ್ತರಿಗೆ ಅದು ಕೇಳ್ದೆ ರಿ ನಾ ಯಾ ಮೊಬೈಲ್ ತರ್ಸೋದು ಬೆಟ್ರ ಎಲ್ಲಿ ತೋಲಿ ಅಂತ ಕೇಳಿದೆ ನಮ್ಮ ದೋಸ್ತ ಮಹೇಶ್ ಹೇಳಿನು ರಿಯಲ್ಮೀದು ಮೊಬೈಲ್ ತಗೋಪಾ ಅಂತಂತೆ ಅಂದನು ಸರಿಯಾಗಿವೆ ಅಂತ ಅಂದನು ಸೊ ನಾನು ತೋಬೇಕಂತ ಡಿಸೈಡ್ ಮಾಡ್ದೆ ಮನೆಯಾಗೆ ಎಲ್ಲ ರೊಕ್ಕ ಜಮಾಸಿದೆ ಇಪ್ಪತ್ತು ಸಾವಿರ ರೂಪಾಯಿದು ಅಂತ ಜಮಾಸಿದೆ ಮನೆಯಾಗೆ ಭೀ ಪಪ್ಪ ಮಮ್ಮಿ ಭೀ ಇಪ್ಪತ್ತು ಸಾವಿರ ರೂಪಾಯಿ ತೊಗೋರಿ ಅಂತ ಅಂದರು ಅದರಸಲೇಕಿಂದು ಆಮ್ಯಾಲಿಂದು ಕೇಳಿದೆ ಆನ್ ಲೈನ್ ತರಿಸ್ಲೇನು ದುಕಾನ್ ಹೋಗ್ತಿಯೋ ಮಮ್ಮಿ ಅಂತ ಕೇಳಿದೆ ಆನ್ ಲೈನ್ ತರಿಸಿರೆ ಜರ ಕಡಿಮೆ ರೊಕ್ಕಕ್ಕೆ ಬೀಳ್ತದೆ ದುಕಾನಕ್ಕೆ ಹೋದ್ರೆ ಅಲ್ಲಿಂದಲೇ ತೋಲ ಬರ್ತದೆ ಅಂತೆಂದನು ದುಕಾನಕ್ಕೆ ನೋಡ್ಬೇಕು ಅಂತೆಂದರೆ ದುಕಾನಾಗ ರೇಟ್ ಹೆಚ್ಚಿಗೆ ಇತ್ರಿ ಅದರದ್ದು ಬಟ್ ಆನ್ ಲೈನ್ ನೋಡ್ಬೇಕು ಅಂತೆಂದರೆ ರೇಟ್ ಕಮ್ಮಿತ್ತು ಹದಿನಾರು ಸಾವ್ರ ರೂಪಾಯಿ ಅಷ್ಟೇ ಇತ್ತು ರೀ ಅಲ್ಲಿ ದುಕನಾಗ ನೋಡ್ರಿ ಇಪ್ಪತ್ತು ಇತ್ತು ರೀ ಸೊ ಅದರಸಲೇಕಿಂದು ಆನ್ ಲೈನ್ ತರಿಸಿದೆ ನನಗೆ ಜರಾ ಪಡತಾಳ ಅನ್ಸಿತು ಅದರಸಲೇಕಿಂದು ಆನ್ ಲೈನ್ ಆರ್ಡ್ರ್ ಮಾಡ್ದೆ ರಿ ಅದ್ರದ್ದು ನಮ್ದು ಮೊದಲೇ ಹಳೇ ಏರ್ಯಾ ಜರಾನೇ ಲೇಟ್ ಮಾಡಿ ಬಂತು ರೀ ಅದು ಒಂದು ನಾಲ್ಕು ದಿನ ಆಯ್ತು ನಾಲ್ಕು ದಿನ ಆಗೋದು ನಿಮ್ದು ಪ್ರಾಡಕ್ಟ್ ಔಟ್ ಆಫ್ ಔಟ್ ಫಾರ್ ಡೆಲಿವರಿ ಅಂತ ಹೇಳಕತ್ತಿತು ರೀ ಒಂಥರ ಅಂಜಿಕೆ ಹತ್ತಲಿಕತ್ತಿತ್ತು ರೀ ಬರ್ತದೋ ಇಲ್ಲೋ ಏನು ಒಳಗೆ ಸಾಬೂನು ಬರ್ತದೋ ಏನೋ ಅಂತ ಅಂಜಿಕೆ ಇತ್ತು ಅಂದ್ರೆ ಬಂದನು ಡೆಲಿವರಿ ಬಾಯ್ ಬಂದನು ಕೊಟ್ಟನು ರೊಕ್ಕ ತೊಗೊಂಡನು ರೀ ಆಯ್ತು ಆಮ್ಯಾಲಿಂದು ತೆಗ್ದು ನೋಡ್ದೆ ಸರಿಯಾಗಿ ಇತ್ತು ಒಳಗೆ ಯಾ ಮೊಬೈಲ್ ಆರ್ಡ್ರ್ ಮಾಡಿದ್ದೆ ಅದೇ ಬಂದಿತ್ತು ಕಲರ್ ಭೀ ಅದೇ ಬಂದಿತ್ತು ಈ ಮೊಬೈಲ್ ಟಿವ್ಯಾಗ ಅದು ತೋರಿಸ್ತಿರ್ತಾರೆಲ್ಲ ರೀ ಸಾಬೂನು ಬಂದಿರ್ತದೆ ಬೇರೆ ಮೊಬೈಲ್ ಬರ್ತದೆ ಹಂಗೇನು ಆಗಿಲ್ಲ ಸರಿಯಾಗಿ ಬಂದಿತ್ತು ರೀ ನಮ್ದು ಎಲ್ಲ ಈಗ ತೊಗೊಂಡದು ಮೂರು ವರ್ಷ ಆಲತ್ತಿತು ರೀ ಮೊಬೈಲ್ ಸರಿಯಾಗಿ ಸರಿಯಾಗಿ ನಡ್ದಿದೆರಿ ಸರಿಯಾಗಿ ನಡ್ದಿದೆ ಸರಿಯಾಗಿ ಏನದು ಬ್ಯಾಟ್ರಿ ಎಲ್ಲ ಮಸ್ತ ಇದೆ ರೀ ಅದರಾಗೆ ಆಟಾದು ಸರಿಯಾಗಿ ಬರ್ತವೆ ಗೇಮು ಸರಿಯಾಗಿ ಬರ್ತವೆ ರೀ ಹಂಗಂತೆ ಮೊಬೈಲ್ ಅದು ಸರಿಯಾಗಿ ಇದೆ ಫುಲ್ ಕ್ಯಾಮರಾ ಸರಿಯಾಗಿ ಇದೆ ರೀ ಎಲ್ಲವೆ ಇದರದ್ದು ಪ್ರೊಸೆಸರ್ ಅದು ಸರಿಯಾಗಿ ಇದೆ ರೀ ಸ್ಟ್ರಾಂಗ್ ಇದೆ ಇವು ಈಗ ಭೀ ನಾ ಗೇಮ್ ಬಳಸ್ತೆ ರೀ ಇನ್ನು ಮೂರು ವರ್ಷ ಆಯ್ತು ಅಂದ್ರು ಭೀ ಇನ್ನು ಭೀ ಸರಿಯಾಗಿದೆ ಸರಿಯಾಗಿ ರನ್ ಆಗ್ಲಿಕತ್ತಿದೆ ಬ್ಯಾಟ್ರಿ ಸರಿಯಾಗ ಪಿಕ್ ಅಪ್ ಇದೆ ಫಾಸ್ಟ್ ಚಾರ್ಜರ್ ಕೊಟ್ರು ಸಂಗಡ ಫಾಸ್ಟ್ ಚಾರ್ಜರ್ ಒಂದು ಗಂಟೆಯಾಗ ಫುಲ್ ಚಾರ್ಜ್ ಆತದೆ ಇಪ್ಪತ್ತು ವ್ಯಾಟಿಂದು ಏನೋ ವುವ್ ಚಾರ್ಜರ್ ಅಂತ ಕೊಟ್ಟಾರೆ ರೀ ಅದು ಇಪ್ಪತ್ತು ವ್ಯಾಟ್ ಚಾರ್ಜರ್ನಿಂದ ಫುಲ್ ಒಂದು ಗಂಟೆಯಾಗ ಫುಲ್ ಚಾರ್ಜ್ ಆಗ್ತದೆ ಆಮೇಲಿಂದು ಪೂರಾ ದಿನ ಪೂರ್ತಿ ನಡಿತದೆ ರೀ ಇದು ಕಾಲೇಜಿಂದ ಎಲ್ಲ ಕಡೆ ನಡಿತದೆ ಫೋಟೋ ಅದು ಸರಿಯಾಗಿ ಬರ್ತಾವೆ ರೀ ಗೇಮಿಂಗ್ ಆಯ್ತು ಬ್ಯಾಟ್ರಿ ಆಯ್ತು ಇದರದ್ದು ಯೂಸರ್ ಇಂಟ್ರ್ ಫೇಸ್ ಸರಿಯಾಗಿ ಅದರ ಅದರದ್ದು ಒಳಗೆ ಡಿಸ್ ಪ್ಲೇ ಸರಿಯಾಗಿ ಇದೆ ರೀ ಎಲ್ಲವೇ ಅಂತ ಸರಿಯಾಗಿ ಇವೆ ರಿ ಅದಕೇನಿಲ್ಲ ನೀವು ಅದರ್ಲಿಂದ ಇವು ನಾ ಪಬ್ ಜಿ ಹೆಚ್ಚಿಗೆ ಆಡ್ತೀನಿ ಪಬ್ ಜಿದಾಗ ಭೀ ಸರಿಯಾಗಿ ಗೇಮ್ ತೆಗೆ ಕೊಡ್ತಾರೆ ರೀ ಒಟ್ಟೆಲ್ಲ ಹ್ಯಾಂಗಾಗಲ್ಲ ಗರಂ ಆಗೋಲ್ಲ ತಣ್ಣಗೆ ಇರ್ತದೆ ಮತ್ತೆಲ್ಲ ಕಂಪ್ನಿ ಸರಿಯಾಗಿ ಅಪ್ಡೇಟ್ ಭೀ ಕೊಡಲಿಕತ್ತಿದೆ ರೀ ಈಗ ಆ್ಯಂಡ್ರಾಯ್ಡ್ ನೈನ್ ಮ್ಯಾಲ ಬಂದಿತ್ತು ರೀ ಮೊಬೈಲ್ ಫಸ್ಟು ಆಮ್ಯಾಲಿಂದ ಆ್ಯಂಡ್ರಾಯ್ಡ್ ಟೆನ್ ಭೀ ಪಸ್ಟಿಗೆ ಜಲ್ದಿಯೇ ಕರೆಕ್ಟ್ ಟೈಮಿಗೆ ಬಂತು ರೀ ಆ್ಯಂಡ್ರಾಯ್ಡ್ ಟೆನ್ ಭಿ ಬಂದಿತು ಅದಾಗೋದು ಆ್ಯಂಡ್ರಾಯ್ಡ್ ಟೆನ್ ಬರೋದು ಸರಿಯಾಗಿ ಒಂದಿಷ್ಟು ಇಂಪ್ರುಮೆಂಟ್ಗಳು ಭೀ ಮಾಡೋದು ಕಂಪ್ನಿ ಸರಿಯಾಗಿ ಒಂದಿಷ್ಟು ಹೊಸ ಇಂಟ್ರ ಫೇಸ್ ಬಂತು ರೀ ಹೊಸ ಹೊಸ ಚಿತ್ರಗಳು ಬಂದವು ಹೊಸ ಹೊಸ ರಿಂಗ್ ಟೋನ್ ಅದು ಬಂತು ಆ್ಯಂಡ್ರಾಯ್ಡ್ ಲೆವೆನ್ ಭೀ ಕರೆಕ್ಟ್ ಟೈಮಿಗೆ ಬಂತು ರೀ ಅದೇ ಕಂಪ್ನಿ ಎರಡು ವರ್ಷಿಂದು ಆ್ಯಂಡ್ರಾಯ್ಡ್ ಅಪ್ಡೇಟ್ ಕೊಡ್ತೇನೆ ಅಂತ ಪ್ರಾಮಿಸ್ ಮಾಡಿತ್ತು ಎರ್ಡು ವರ್ಷಿಂದ ಆ್ಯಂಡ್ರಾಯ್ಡ್ ಅಪ್ಡೇಟ್ ಭೀ ಕೊಟ್ಟಿದೆ ರೀ ಅದ್ರ ತಕ್ಕಂಗೆ ಫೋನ್ ಸರಿಯಾಗಿ ಇತ್ತು ರೀ ನಾ ಆರ್ಡ್ರ್ ಮಾಡಿದ್ದು ರಿಯಲ್ ಮಿ ತ್ರೀ ಪ್ರೋ ಅಂತ ಮೊಬೈಲ್ ರೀ ಸರಿಯಾಗಿದೆ ರೀ ಈಗ ಭೀ ಹೇಳಬೌದು ರಿಯಲ್ ಮಿ ಮೊಬೈಲ್ಗಳು ತೊಗೊಳ್ಳೊದು ಬೆಟ್ರ್ ಆನ್ ಲೈನ್ ತೊಗೊಳ್ಳೊದು ಇದ್ರ ಫಾಯ್ದ ಅಂತಂದ್ರೆ ನಿಮ್ಗೆ ರೇಟ್ ಕಮ್ಮಿ ಸಿಗ್ತದೆ ರೀ ಡೈರೆಕ್ಟ್ ಕಂಪ್ನೀಯೇ ಹಿಂಗ ನಡುಬರ್ಕ ಫ್ಲಿಪ್ ಕಾರ್ಟ್ ಅಮೆಜಾನ ಅದ್ರನಿಂದ ಬಂದು ನಿಮ್ಗೆ ಕಡಿಮೆ ರೇಟಿಗೆ ಸಿಗ್ತದೆ ರೀ ಇಲ್ಲಿ ದುಕಾನಕ್ಕೆ ಬಂದರೆ ಜರಾ ರೇಟ್ ಹೆಚ್ಚಿಗೆ ಮಾಡ್ತಿರು ಬಟ್ ಅಂದು ಪ್ರಾಬ್ಲಮ್ ಇಷ್ಟೇ ಆನ್ ಲೈನ್ ಮನೆಗೆ ಬಂದು ಕೈಯಾಗೆ ಹತ್ತೊ ತಕ ಜರಾ ಅಂಜಿಕೆ ಇರ್ತದೆ ಬಟ್ ದುಕಾನಾಗ ಅಂತಂದ್ರೆ ಅಲ್ಲಿಂದ ಅಲ್ಲೇ ಬರ್ತಿರಿ ಅಲ್ಲಿಂದ ಅಲ್ಲೇ ತೊಗೋತಿರಲ್ಲ ನಿಮಗೆ ಯಾವ ಪ್ರಾಡಕ್ಟ್ ಇದೆ ಅಲ್ಲಿಂದ ಅಲ್ಲೇ ಗೊತ್ತೈತದೆ ಬಟ್ ಇಲ್ಲಿ ದುಕಾ ಮನೆಯಾಗ ಕೂತಿರ್ತೀರಿ ನಿಮ್ದು ಆನ್ ಲೈನ್ ಬರ್ತಿತದೆ ಬರೋದು ಕೈಯಾಗೆ ಹತ್ತೋ ತಕ ಅಂಜಿಕೆ ರೀ ಬಟ್ ಅದೇ ಅಡ್ವಾಂಟೇಜ್ ಅಂತ ಅಂತಂದ್ರೆ ರೇಟ್ ಕಮ್ಮಿರ್ತದೆ ರೀ ಆಫರ್ ಆಫರ್ಗಳು ಬಹಳ ಕೂಡ್ತಾರೆ ಈಗ ನನಗೆ ಫ್ಲಿಪ್ ಕಾರ್ಟನಿಂದ ಆರ್ಡ್ರ್ ಮಾಡಿದೆ ನಾ ಐ ಸಿ ಐ ಸಿದು ಕ್ರೆಡಿಟ್ ಕಾರ್ಡ್ನಿಂದ ಮಾಡಿರೆ ಬೆಟ್ರ್ ಅಂತ ಅಂದಿತು ಅದ ಹಂಗ ಮಾಡಿ ಎಲ್ಲೋ ಅಲ್ಲಿ ಇಲ್ಲಿ ನೋಡಿ ಕ್ರೆಡಿಟ್ ಕಾರ್ಡ್ನಿಂದ ಮಾಡಿದೆ ರೀ ಜಮಾ ಮಾಡ್ದೆ ಸರಿ ಪೇಮೆಂಟ್ ಮಾಡ್ದೆ ಎಲ್ಲ ಆಯ್ತು ಎಲ್ಲಾಗದು ಮೊಬೈಲ್ ನನ್ಗೆ ಭಾಳ ಆಫರ್ನಾಗ ಕೊಡಲಿತಿದ್ರು ಹದಿನಾಲ್ಕು ಸಾವ್ರ ಕೊಡಲಿತಿದ್ರು ರೀ ಬಟ್ ಅದು ನನಗೆ ಆಫರ್ ಎಲ್ಲ ನೋಡಿ ಮಾಡಿ ಹನ್ನೆರಡು ಸಾವ್ರ ರೂಪೈ ಸಿಕ್ಕಿತು ರೀ ಮೊಬೈಲ್ ಅಂದ್ರೆ ಎಂಟು ಸಾವ್ರ ರೂಪೈ ಪೂರಾ ಉಳಿದವು ರಿ ನಂಬಳಿ ಇಪ್ಪತ್ತು ಸಾವ್ರ ಮನೆಯಾಗ ತಗೋ ಅಂತಂದಿರು ಬಟ್ ಉಳಿದವು ಹನ್ನೆರಡು ಸಾವ್ರ ರೂಪೈಗೆ ನನ್ಗೆ ಬಂದು ಬಿಡ್ತು ಇದೊಂದು ಭಾರಿ ಅಡ್ವಾಂಟೇಜ್ ಅಂತಂತೆ ನೋಡಿರಿ ಆನ್ ಲೈನ್ ಅಂದ್ರೆ ಮೊಬೈಲ್ ದರ ಎಲ್ಲ ಸರಿಯಾಗಿ ಐತೆ ರೀ ಇನ್ನು ಹೇಳ್ಬೇಕು ಅಂತಂದ್ರೆ ಕಲರ್ ಮಸ್ತ ಡಿಸೈನ್ ಇದೆ ರೀ ಹಿಂದ ನೋಡ್ಬೇಕು ಅಂತಂದ್ರೆ ಎರ್ಡೇ ಕ್ಯಾಮರ ಕಾಣಿಸ್ತಾವೆ ಬಟ್ ಕ್ಯಾಮರ ಭಾರಿ ಭಾರಿ ಗಿಚ್ಚ ಇದೆ ರೀ ಬಟ್ ಹೇಳಬೇಕ್ರಿ ಮಂದಿ ಅದೇ ಎರ್ಡೇ ಕ್ಯಾಮರಾ ಅದೇನು ತೊಗೊಂಡೆಯಂತ ಕ್ಯಾಮ್ರ ಸರಿಯಾಗಿ ಇದೆ ರೀ ಮತ್ತು ಅದ್ರ ಹಿಂದಿಂದು ಗ್ಲಾಸ್ ಅದು ಪ್ಯಾನಲ್ ಸರಿಯಾಗಿ ಇದೆ ಹಿಂದಿಂದು ಫುಲ್ ಶೈನಿ ಶೈನಿ ಇದೆ ರೀ ಮಸ್ತ ಅದ ರೀ ಇನ್ನು ಮ ನಾಲ್ಕೈದು ಸಲಿ ಬಿದ್ದಿದೆ ರೀ ಬಟ್ ಅಂದ್ರೂ ಭೀ ಸ್ಕ್ರೀನಿಗೆ ಏನೇನೂ ಆಗಿಲ್ಲ ರೀ ನಾವು ಭಾಳ ಒಳ್ಳೇದು ಅಂತ ಅಂತೀನಿ ರೀ ಇದು ಮೊಬೈಲ್ ಮಸ್ತ ಗಟ್ಟಿ ಮುಟ್ಟಿ ಇದೆ ರೀ ನೀರಾಗೆ ಭೀ ಎರ್ಡು ಮೂರು ಬಾರಿ ಬಿದ್ದಿದೆರಿ ಬಟ್ ಅಂದ್ರು ಭೀ ಏನು ಪ್ರಾಬ್ಲಮ್ ಆಗಿಲ್ರಿ ಒಟ್ಟು ಏನೂ ಏನು ಚೇಂಜ್ ಅನಿಸಿಲ್ಲ ಫಸ್ಟ್ ಹ್ಯಾಂಗೆ ತೊಗೊಂಡಿದ್ದೆ ಹಂಗೆ ಇದೆ ಆಯ್ತು ತೊಗೊಂಡ್ರೆ ಬೆಟ್ರ್ ರೀ ಆನ್ ಲೈನ್ ತೊಗೋಮತ್ತೆ ಭೀ ನಾ ರೆಕಮಂಡ್ ಮಾಡ್ತೀನಿ ಆನ್ ಲೈನ್ ತೊಗೊಳೋಕ್ಕೆ ಭೀ ಇಷ್ಟೇ ಮತ್ತೇನಿಲ್ಲ ನೀವು ಯಾವ ಮೊಬೈಲ್ ತೊಗೋತೀರಿ ಅದರಮ್ಯಾಲ ಬಿಟ್ಟಿದ್ದು ಕಂಪ್ನಿ ಸರಿಯಾಗಿ ಇದೆ ರೀ ನಾ ಆರ್ಡ್ರ್ ಮಾಡಿದ್ದಕ್ಕೆ ರಿಯಲ್ ಮಿ ನನಗೆ ಸರಿಯಾಗಿ ಸರ್ವಿಸ್ ಕೊಟ್ಟಿದೆ ರೀ